ನಾನು ಎಂದರೆ ನನ್ನ ಬಗ್ಗೆ ತಿಳಿಸೋದೆ ಸ್ವಲ್ಪ ನಮ್ಮ ನನ್ನ ಬಗ್ಗೆ ಹೇಳುವುದೇನೆಂದರೆ ನಾನು ಹುಟ್ಟಿದ್ದು ಬಾಂಬೆಯಲ್ಲಿ ಎರಡು ವರ್ಷ ಇ ಒಂದು ವರ್ಷಯ ಇರುವಾಗ ಇಲ್ಲಿಗೆ ಕರ್ಕೊಂಡು ಬಂದ್ರಂತೆ ನನ್ನ ಅಮ್ಮ ಅದಕ್ಕೆ ನನಗೆ ನಡಿಲಿಕ್ಕೆ ಸಹ ಆಗಲಿಲ್ಲ ಇಲ್ಲಿ ಎಲ್ಲ ಸಮುದ್ರದ ಬದಿಯಲ್ಲಿ ಕವಚಿಟ್ಟಿದ್ದಾರಂತೆ ಅಷ್ಟು ಅದಕ್ಕಾಗೆ ನನಗೆ ನಡಿಲಿಕ್ಕೆ ಸಹ ಯಾರು ಹೇಳಲಿಲ್ಲ ನಡಿಯುವುದೆಂತ ಅದಕ್ಕೆ ನನ್ನಮ್ಮ ಸಹ ನನ್ನನ್ನು ಕಷ್ಟಮಟ್ ಪಟ್ಟು ಸಾಕಿ ಸಾಕಿದ್ದಾರೆ ಅದರ ಐದು ವರ್ಷ ಮೇಲೆ ನನ್ನ ತಂಗಿ ಹುಟ್ಟಿದ್ಲು ಹುಟ್ಟಿದ್ಲು ಅವಳಿಗೆ ಸ್ ಅವಳನ್ನು ಬಿಟ್ಟು ನನ್ನನ್ನು ಬಿಟ್ಟು ಅವಳ ಅವಳನ್ನು ನನ್ನಮ್ಮ ಬಳಿಯಲ್ಲಿ ಬಿಟ್ಟು ನನ್ನಮ್ಮ ಗದ್ದೆ ಕೆಲಸ ಹೋಗಿದ್ದರು ನಾನೆ ಅವಳನ್ನು ನನಗೆ ನೋಡಲಿಕ್ಕೆ ಅವಳನ್ನು ಅಷ್ಟು ಸ್ ಬುದ್ಧಿ ಇರಲಿಲ್ಲ ಹಾಗಾಗಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಲ್ಲಲ್ಲಿ ಹೋಗಿ ನನ್ನಮ್ಮ ದುಡಿತಾ ತಂದುಕೊಡು ಕೊಡುತ್ತಿದ್ದರು ನಮಗೆ ಮತ್ತೆ ನಾನು ಐದನೇ ಕ್ಲಾಸ್ ತನಕ ಶಾಲೆಗೋದೆ ನಮ್ಮ ಪಪ್ಪ ಏನು ನಮ್ಮನ್ನು ನೋಡಲಿಲ್ಲ ನಮ್ಮಮ್ಮವೇ ನೋಡಿದ್ದು ನಮ್ಮನ್ನು ಮತ್ತೆ ನಮಗೆ ಮದುವೆ ಗೆ ಸಹ ಸಂಬಂಧ ಬರುವ ತನಕ ನಮ್ಮಮ್ಮನೇ ನೋಡಿದ್ದು ನಮ್ಮನ್ನ ಮತ್ತೆ ನಮಗೆ ಮದುವೆ ಆಗೋದಂತ ಹೇಳುವಾಗ ನನ್ನ ಪಪ್ಪ ಬಂದರು ಬಂದು ಏನು ಅವರಿಗೆ ಹುಷಾರಿಲ್ಲದೇ ಬಂದದ್ದು ಮತ್ತೆ ಸಹ ನಾವೇ ನೋಡಿದ್ದು ಅವರನ್ನು ಸಹ ಹುಷಾರಿಲ್ಲದೆ ಬಂದು ನಾವೇ ನೋಡಿದ್ದು ಅವರನ್ನ ಮತ್ತೆ ನನಗೆ ಒಂದು ಇಪ್ಪತ್ತ ನಾಲ್ಕು ವಯಸ್ಸು ವಯಸ್ಸಾಗುವಾಗ ನನಗೆ ಮದುವೆಯಾಯ್ತು ನನಗೆ ಮದುವೆಯಾಗಿ ಒಂದು ಎರಡು ವರ್ಷ ಆದಮೇಲೆ ನನಗೆ ಒಂದು ಮಗಳು ಹುಟ್ಟಿಲಿದ್ದ ಹುಟ್ಟಿದ್ದಳು ಮತ್ತೆ ನಮ್ಮ ಜೀವನ ಕಷ್ಟದಲ್ಲೇ ಸಾಗಿತು ಬೀಡಿ ಕಟ್ಟಿ ಮತ್ತೆ ಯಾರ್ಯಾರ ಮನೆ ಕೆಲಸ ಮಾಡಿ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ನಾವು ನಾವು ಸಹ ಬರ್ತೆ ಕೆಲ್ ಬದು ಗದ್ದೆಗೆ ಎಲ್ಲೆಲ್ಲ ಹೋಗ್ತಿದ್ದೇವೆ ಮತ್ತು ಎರಡು ಒಂದು ಮಗು ಮಗು ಆದ್ಮೇಲು ಅಲ್ಲಿ ಸಹ ಹೋಗಿ ಗಂಡನ ಮನೆಯಲ್ಲಿ ಸಹ ನಾನು ಹೋಗಿ ಅಲ್ಲಿ ಸಹ ಕೆಲ್ಸಕ್ಕೆ ಹೋಗಿದ್ದೇನೆ ಗಂಡ ಸಮ ಸ ಗಂಡ ಸಹ ಕೂಲಿ ಕೆಲಸದವನೇ ನನ್ನದು ಗಂಡ ಕೆಲ ಗಂಡ ಸಹ ಮತ್ತೆ ನಾವು ನನಗೆ ಎರಡ ಒಂದು ಅವಳು ಮೂರು ವರ್ಷ ಅವಳಿಗೆ ಮೂರು ವರ್ಷ ಆಗ್ವಾಗ ಪುನಃ ಪುನಃ ಒಂದು ಹೆಣ್ಣು ಮಗು ಆಯಿತು ಅದು ಸಹ ಹೆಣ್ಣೇ ಆಯಿತು ಅಲ್ಲಿ ಸಹ ಮೂ ಎರಡು ನನ್ನ ಅಮ್ಮನೇ ಬಾಣಂತಿ ಮಾಡಿ ಸಾಕಿ ಸಲಹಿದ್ರು ಮತ್ತೆ ನಮಗೆ ಯಾರು ಕೊಡುವವರಿಲ್ಲ ನಾನು ಮೂವರು ಅವಳು ಮತ್ತು ನನ್ನ ಒಂದು ಎರಡು ವರ್ಷ ಇರುವಾಗ ಅವಳಿಗೆ ಸಣ್ಣವಳಿಗೆ ಎರಡು ವರ್ಷ ಇರುವಾಗ ಅವಳಿಗೆ ಮದುವೆ ಆಯಿತು ನನ್ನ ತಂಗಿಗೆ ಅದು ಸಹ ನನ್ನ ಅಮ್ಮನೇ ಕಷ್ಟಪಟ್ಟು ಮಾಡಿದ್ದು ಕಷ್ಟಪಟ್ಟು ಯಾರ್ಯಾರ ಹಣ ಕೇಳಿ ಎಷ್ಟೆಷ್ಟೋ ದೂರ ಯಾರ್ಯಾರ ಬೇಡಿ ಮದುವೆ ಮಾಡಿದ್ದು ನನಗೆ ಸಹ ಹಾಗೇ ನನ್ನ ನನ್ನ ತಂಗಿಗೂ ಸಹ ಹಾಗೆಯೇ ಯಾರ ಹತ್ರ ಕೇಳಿ ಮದುವೆ ಮಾಡಿದ್ದು ಯಾರ್ಯಾರು ನೆರೆ ಹೊರೆಯವರು ಕೊಟ್ಟು ಮತ್ತು ನನಗೆ ಪುನಃ ಒಂದು ಮಗುವ ಮಗು ಆಯಿತು ಮೂರು ಮೂರ್ನೆಯವಳು ಅವಳು ಸಹ ಹೆಣ್ಣೇ ಆಯಿತು ಮತ್ತು ಅದಕ್ಕೆ ಹೆರಿ ಹೆರಿಗೆ ನೋವು ಆಗುವಾಗ ತುಂಬ ಕಷ್ಟ ಆಯಿತು ಮಣಿಪಾಲದಲ್ಲಿ ಹೋಗಿ ಡೆಲಿವರಿ ಆಯಿತು ಮತ್ತೆ ಅಲ್ಲಿ ಆಪ್ರೇಷನ್ ಮಾಡಿ ಮತ್ತು ಮಗು ಬೇಡ ಅಂತ ಸಹ ಆಪ್ರೇಷನ್ ಮಾಡಿದರು ಹಾಗಾಗಿ ನಮ್ಮ ಅಮ್ಮ ತುಂಬ ನನ್ನ ನಮ್ಮ ಮೇಲೆ ಕಷ್ಟಪಟ್ಟರು ಮತ್ತು ನಾವು ಸಹ ಕಷ್ಟ ಪಟ್ಟಿದ್ದೆ ನನ್ನ ತಂಗಿ ಸಹ ಕಷ್ಟಪಟ್ಟಿದ್ದಾಳೆ ನಾವು ಸಹ ಕಷ್ಟಪಟ್ಟಿದ್ದೇವೆ ಎಲ್ಲರೂ ಕಷ್ಟಪಟ್ಟು ನಮಗೆ ಇಷ್ಟು ಆಯಿತು ಮತ್ತೆ ನನ್ನ ಮಕ್ಕಳನ್ನು ಒಬ್ಬಳನ್ನು ನನ್ನ ತಂಗಿಯೇ ಸಾಕಿದ್ದಳು ಒಬ್ಬಳನ್ನು ಗಂಡನ ಮನೆಯಲ್ಲಿ ಮತ್ತು ಅವಳು ಅವಳನ್ನು ಸಹ ಯಾರ್ಯಾರ ಹಣ ಹಣ ಕೇಳಿ ಸ್ವಲ್ಪ ಕಲಿಸಿದ್ದೇವೆ ಇಂದು ಮೂವರನ್ನು ಕಲಿಸಿದ್ದೆವು ನಾವು ಯಾರ್ಯಾರ ಹಣ ಕೇಳಿ ಯಾರ್ಯಾರ ಕೆಲಸ ಮಾಡಿ ಕಲಿಸಿದ್ದೆವು ನಾವು ಈಗ ಅವರವರ ಅವರಿಗೆ ಸಾಕು ನಾವು ಸಮ ಹಾಗೆಯೇ ಯಾರ್ಯಾರ ಹತ್ತಿರ ಸಾಲ ಕೇಳಿ ಮದ್ವೆ ಮದುವೆ ಮಾಡಿದೆವು ಮೂರು ಮಕ್ಕಳಿಗೆ ಸಹ ಹಾಗಾಗಿ ನಮ್ಮ ಜೀವನ ಹೀಗೆ ಸಾಗುತಾ ಉಂಟು